ಕೋಟೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿಗೆ ನಾನು ಸುಮಾರು ಹತ್ತರಿಂದ ಇಪ್ಪತ್ತೈದು ಸಾರಿ ಹೋಗಿದ್ದೇನೆ ಅದು ಹೋದಾಗಲೆಲ್ಲ ಪ್ರತಿಯೊಂದು ಸಾರಿ ಹೋದಾಗಲೆಲ್ಲ ಹೊಸತ್ ಹೊಸತನ್ನು ತಿಳಿದು ಬರುತ್ತಿದ್ದೇನೆ ಅದು ತುಂಬ ಸ್ವಚ್ಛತೆಯಿಂದ ನೋಡಿಕೊಳ್ಳಲಾಗುತ್ತಿದೆ ಅಲ್ಲಿ ಅದು ಪ್ರಸಿದ್ಧ ಸ್ಥಳ ಎಂದು ವರದಿ ಪಡೆದಿದೆ ಅದರಲ್ಲಿ ಮಾಡುವ ಪ್ರಸಾದ ಪುಳಿಯೋಗರೆ ಮತ್ತು ಪಂಚಾಮೃತ ಅಂದರೆ ನನಗೆ ತುಂಬ ಇಷ್ಟ ಪ್ರತಿ ಬಾರಿಯೂ ಒಂದು ಸಾರಿಯೂ ತಪ್ಪದೆ ನಾನು ಪ್ರಸಾದವನ್ನು ತಿಂದುಕೊಂಡು ಬಂದಿದ್ದೇನೆ ಅಲ್ಲಿ ಎರಡು ಸಾರಿ ತುಂಬ ದೊಡ್ಡದಾಗಿ ಪೂಜೆ ಮಾಡುತ್ತಾರೆ ಆ ಪೂಜೆಗೆ ನಾನು ಎಂಟು ಬಾರಿ ಭೇಟಿ ಕೊಟ್ಟಿದ್ದೇನೆ ಆಗ ವಿಶೇಷವಾದ ಲಡ್ಡು ಕೊಟ್ಟತ್ ಕೊಡುತ್ತಾರೆ ಆ ಲಡ್ಡು ಎಷ್ಟು ರುಚಿಕರವಾಗಿರುತ್ತದೆ ಎಂದರೆ ಭಕ್ತರ ಮನಸ್ಸಿನ ಭಾರವನ್ನು ಆ ಲಡ್ಡು ತಿಂದು ಕರಗಿಸಿದಂತೆ ಭಾಸವಾಗುತ್ತದೆ ಎಂದು ಹೇಳಲು ಇಚ್ಛಿಸುತ್ತೇನೆ